ನಮ್ಮಈ ಚಿಕ್ಕಬಳ್ಳಾಪುರಲ್ಲೆಲ್ಲ ನಾವು ಜಾಸ್ತಿ ದ್ರಾಕ್ಷಿಯನ್ನು ಬೆಳೀತೀವಿ ಇಲ್ಲಿ ಈ ದ್ರಾಕ್ಷಿಯು ತುಂಬ ಬಿಸ್ನೆಸ್ಗೆ ವ್ಯಾಪಾರಿಗರಿಗೂ ಲಾಭವಾಗುತ್ತೆ ಯಾಕೆಂದರೆ ಇಲ್ಲಿ ರೈತರ ಹತ್ರ ಬೆಳೆದಿರೋ ದ್ರಾಕ್ಷಿಗಳನ್ನ ಅವರು ಇಲ್ಲಿ ಕೊಂಡ್ಕೊಂಡೋಗಿ ಅವರು ವೈನ್ ಕಂಪ್ನಿಗಳಿಗೆ ಮಾರಾಟ ಮಾಡ್ತಾರೆ ಅವರು ಆ ದ್ರಾಕ್ಷಿಯನ್ನು ಅವರು ವೈನ್ ಮಾಡಿ ಅದನ್ನು ಹೆಚ್ಚಿನ ದರಕ್ಕೆ ಮಾರ್ತಾರೆ ಇದು ತುಂಬ ಲಾಭವಾಗುವ ಒಂದು ಬಿಸ್ನೆಸ್ ಅಂತಾನೆ ಹೇಳ್ಬೋದು ಯಾಕೆಂದರೆ ವೈನು ತುಂಬ ಹೆಲ್ತಿಗೆ ಒಳ್ಳೆದಂತಾನೇ ಹೇಳ್ತಾರೆ ಈವಾಗ ಆಲ್ಕೋಹಾಲ್ ಇರೋ ವೈನ್ಗಿಂತ ಹೋಮ್ಮೇಡ್ ವೈನ್ಗು ನಮ್ಮ ದ್ರಾಕ್ಷಿ ತುಂಬ ಹೋಗ್ತವೆ ಈಗ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಸುಮಾರು ಎಷ್ಟೋ ಸಾವಿರ ಲಕ್ಷ ಎಕರೆಗಳಲ್ಲಿ ದ್ರಾಕ್ಷಿ ಬೆಳಿತಾರೆ ರೈತರು ಈ ಎಲ್ಲ ದ್ರಾಕ್ಷಿಗಳೂ ಕೂಡ ಆಲ್ ಓವರ್ ಕರ್ನಾಟಕ ಮತ್ತು ಆಲ್ ಓವರ್ ಇಂಡಿಯಾಗೆ ಸಪ್ಲೈ ಆಗುತ್ತೆ ಯಾಕೆಂದರೆ ಎಸ್ಪೆಷಲಿ ಗೋವಾ ಮತ್ತು ಮಡಿಕೇರಿ ಮತ್ತು ಚಿಕ್ಕಮಗ್ಳೂರು ಈ ಸೈಡ್ಗೆಲ್ಲ ನಮ್ಮ ದ್ರಾಕ್ಷಿ ತುಂಬ ಮಾರಾಟವಾಗುತ್ತೆ ಅಂತಾನೇ ಹೇಳ್ತೀವಿ ಯಾಕಂದರೆ ಇಲ್ಲಿ ತುಂಬ ಜನ ಬಂದು ಕೊಂಡ್ಕೊಂಡೋಗಿ ಇಲ್ಲಿ ಮಾರಾಟ ಮಾಡ್ತಾರೆ ಮತ್ತು ವೈನ್ ಕಂಪ್ನಿಯವರೇ ಅಲ್ಲಿ ಇಲ್ಲಿಗೆ ಬಂದು ಕೊಂಡ್ಕೊಂಡು ತೊಗೊಂಡೋಗ್ತಾರೆ ಯಾಕೆಂದರೆ ಇಲ್ಲಿನ ದ್ರಾಕ್ಷಿ ತುಂಬ ಫೇಮಸ್ಸು ಮತ್ತು ತುಂಬ ಬೆಳೆ ತುಂಬ ಜಾಸ್ತಿ ಜನ ಬೆಳೆಯೋದ್ರಿಂದ ತುಂಬ ಕಡಿಮೆ ದರದಲ್ಲಿ ಸಿಗುತ್ತೆ ನಮ್ಮ ಚಿಕ್ಕ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆದ್ದರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಬೆಳೆಯೊ ವೈನ್ ದ್ರಾಕ್ಷಿಯೂ ವೈನ್ಗೆ ಓಗಿಸ ವೈನ್ ಮಾಡೋರಿಗೆ ಸಪ್ಲೈ ಆಗೋದೇ ನಮಗೆ ಅದೊಂದು ಖುಷಿಕರ ಸಂಗತಿ ಅಂತಾನೇ ಹೇಳ್ಬೋದು ಮತ್ತು ಇಲ್ಲಿಗೆ ರೈತರಿಗೂ ತುಂಬಾ ಖುಷಿ ಯಾಕೆ ಅಂದರೆ ಅವರು ನಮ್ಮ ರೈತರು ಬೆಳೆಯೋ ಬೆಳೆ ಯಾವುದೇ ರೀತಿ ನಷ್ಟವಾಗುವುದಿಲ್ಲ ಯಾಕೆಂದರೆ ಕೊಂಡ್ಕೊಳ್ಳೋರಿದ್ದಾಗ ಅವರು ಬೆಳೆದಷ್ಟು ಅವರಿಗೆ ಲಾಭ ಸಿಗುತ್ತೆ ಮತ್ತು ಅದು ಜನ್ಗಳಿಗೂ ಕೂಡ ತಲುಪುತ್ತೆ ಅನ್ನೋದು ಖುಷಿ ಆದ್ದರಿಂದ ನಮ್ಮ ನಮ್ಮ ಈ ಪ್ರದೇಶದಲ್ಲಿ ಬೆಳೆಯುವ ಈ ನಮ್ಮ ದ್ರಾಕ್ಷಿ ಓವರ್ ಕರ್ನಾಟಕ ಮತ್ತು ಆಲ್ ಓವರ್ ಇಂಡಿಯಾ ಸಪ್ಲೈ ಆಗೋದು ನಮಗೆ ತುಂಬ ಖುಷಿ ಮತ್ತು ಇದು ಬಿಸ್ನೆಸ್ ವೈನ್ ಬಿಸ್ನೆಸ್ಸೌರಿಗೂ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ದ್ರಾಕ್ಷಿಗಳೂ ಕೂಡ